ನಾನು ಮಾತಾಡೋದು ಅಷ್ಟೆ ನಮ್ಮ ಫ್ಯಾಮ್ಲಿಗಾಗಿ ವಿಮೆ ಮಾಡ್ಸಿದ್ದೀವಿ ಅದರಿಂದ ತುಂಬ ಎಲ್ಪ್ಫುಲ್ ಇದೆ ಮತ್ತು ನಮ್ಮ ಮಾವನವ್ರಿಗೆ ಮತ್ತು ನಮ್ಮ ಅಜ್ಜಿ ತಾತ ಅವ್ರಿಗೆಲ್ಲ ವಿಮೆ ಯೂಸ್ಫುಲ್ ಆಗಿದೆ ಅವ್ರ ಹೆಲ್ತ್ ಇಶ್ಯೂಸ್ ಆದಾಗ ಅದರಿಂದ ತುಂಬ ಬೆನಿಫಿಟ್ಟೂ ಇದೆ ತಕ್ಷಣಕ್ಕೆ ದುಡ್ಡಿಲ್ಲ ಅಂದರೆ ವಿಮೆಯಿಂದ ನಾವು ಅದನ್ನು ಯೂಸ್ ಮಾಡ್ಕೊಬೋದು ತುಂಬ ಹೆಲ್ಪ್ಫುಲ್ ಇದೆ ವಿಮೆಯಿಂದ ಮತ್ತು ಮಾಡ್ಸಿದ್ರೆ ಒಳ್ಳೆಯದು ಯಾವತ್ತೂ ದುಡ್ಡು ಇರುತ್ತೆ ಕೈಯಲ್ಲಿ ಅಂತ ಅನ್ಕೊಬಾರ್ದು ಯಾವ ಟೈಮಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ವಿಮೆ ಮಾಡಿಸೋದು ತುಂಬ ಒಳ್ಳೆಯದು ಮತ್ತು ಅದರಿಂದ ಉಪಯೋಗಾನೂ ತುಂಬ ಜಾಸ್ತಿಯೇ ಇರುತ್ತೆ ಇಮ್ಮಿಡೆಟ್ಲಿ ಆಪರೇಷನ್ನು ಆ ಥರ ಏನೇ ಬಂದರೂ ಪ್ರಾಬ್ಲಮ್ಮು ವಿಮೆಯಿಂದ ಯೂಸ್ಫುಲ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ನಮಗೆ ಎಕ್ಸ್ಟ್ರಾ ಕೊಡ್ತಾರೆ